ಭಾರತದಲ್ಲಿ ಅನೇಕ ಜನಪ್ರಿಯ ಕ್ರೀಡೆಗಳಿವೆ ಅವುಗಳೆಂದರೆ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಹಾಕಿ ಬ್ಯಾಡ್ಮಿಟನ್ ಕುಸ್ತಿ ಅಥ್ಲೆಟಿಕ್ಸ್ ಟೆನ್ನಿಸ್ ಬಾಕ್ಸಿಂಗ್ ಟೇಬಲ್ ಟೆನ್ನೀಸ್ ಮೋಟರ್ ಸ್ಪೋರ್ಟ್ಸ್ ಬಿಲ್ಲುಗಾರಿಕೆ ಜಿಮ್ನಾಸ್ಟಿಕ್ ಈಜು ಖೋಖೋ ಚದುರಂಗ ಭಾರ ಎತ್ತುವಿಕೆ ಶೂಟಿಂಗ್ ಬಾಡಿ ಬಿಲ್ಡಿಂಗ್ ಬಾಸ್ಕೆಟ್ಬಾಲ್ ಮುಂತಾದವು ಇವುಗಳೆಲ್ಲ ಭಾರತದ ಜನಪ್ರಿಯವಾದಂತಹ ಕ್ರೀಡೆಗಳಾಗಿವೆ ಅಷ್ಟೇ ಅಲ್ಲದೆ ಭಾರತದಲ್ಲಿ ಅನೇಕ ಜನ ಜನಪ್ರಿಯ ಕ್ರೀಡಾಪಟುಗಳಿದ್ದಾರೆ ಅವರುಗಳೆಂದರೆ ಸೈನಾ ನೆಹ್ವಾಲ್ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ಅನಿಲ್ ಕುಂಬ್ಳೆ ಧ್ಯಾನ್ ಚಂದ್ ಪಿ ಟಿ ಉಷಾ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಕರ್ಣಮ್ ಮಲ್ಲೇಶ್ವರಿ ಅನಿತಾ ಪಾಲ್ ದೊರೈ ಮುಂತಾದ ಅನೇಕ ಯಶಸ್ವಿ ಕ್ರೀಡಾಪಟುಗಳು ಭಾರತದಲ್ಲಿದ್ದಾರೆ ಪಿ ಟಿ ಉಷಾಳನ್ನು ಭಾರತದ ಚಿನ್ನದ ಹುಡುಗಿ ಎಂದೇ ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಧ್ಯಾನ್ ಚಂದ್ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಪರಿಗಣಿಸಲಾಗಿದೆ ಹಾಕಿಯನ್ನು ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಆಚರಿಸಲಾಗುತ್ತದೆ